ನಾವು ನಮ್ಮ ಪ್ರದೇಶದಲ್ಲಿ ಎರಡು ರೀತಿಯ ಕೃಷಿ ಪದ್ಧತಿಗಳನ್ನು ಅನುಸರ್ಸ್ತೀವಿ ಒಂದು ಹಿಂಗಾರಿ ಕೃಷಿ ಪದ್ಧತಿ ಇನ್ನೊಂದು ಮುಂಗಾರಿ ಅಂತಂದು ಮುಂಗಾರಿ ಕೃಷಿ ಪದ್ಧತಿ ಒಳಗೆ ನಾವು ಹೆಸರು ಮತ್ತು ಮಡಕೆ ಈ ಇವು ಸಜ್ಜೆ ತೊಗರಿ ಶೇಂಗಾ ಇವುಗಳನ್ನ ಹಾಕ್ತೀವಿ ಮತ್ತು ಗೋವಿನ ಜೋಳ ಇವುಗಳನ್ನ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಮುಂಗಾರಿ ಬೆಳೆಗಳಲ್ಲಿ ಬೆಳಿತೀವಿ ಅದೇ ರೀತಿ ಹಿಂಗಾರಿ ಕೃಷಿ ಪದ್ಧತಿ ಅಂದ್ರೆ ಹಿಂಗಾರಿ ಮಳೆ ಒಳಗೆ ಹಿಂಗಾರಿ ಮಳೆ ಆದ ಮೇಲೆ ಅಂದ್ರೆ ಉತ್ತರಾ ಹಸ್ತ ಚಿತ್ತಾ ಸ್ವಾತಿ ಮಳೆ ಆಗ್ತಾವಲ್ಲ ಆ ಮಳೆ ಒಳಗೆ ಮಳೆ ಆದ ಮೇಲೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಬಿತ್ತನೆ ಮಾಡುವುದನ್ನ ಹಿಂಗಾರಿ ಒಂದು ಕೃಷಿ ಪದ್ಧತಿ ಅಂತೀವಿ ಈ ಹಿಂಗಾರಿ ಕೃಷಿ ಪದ್ಧತಿ ಒಳಗೆ ಕಡ್ಲೆ ಹಾಕ್ತೀವಿ ಜೋಳ ಗೋಧಿ ಏ ಮತ್ತು ಸೂರ್ಯಕಾಂತಿ ಬೀಜ ಇವ್ಗಳನ್ನ ಹಾಕಿ ಬೆಳಿತೀವಿ ಇವು ಮೂರು ತಿಂಗ್ಳ ಬೆಳೆ ರೀ ಹಿಂಗಾರಿ ಬೆಳೆನೂ ಮೂರು ತಿಂಗ್ಳು ಮುಂಗಾರಿ ಬೆಳೆನೂ ಕೂಡ ಮೂರು ಮೂರು ತಿಂಗಳು ಬೆಳೆ ರೀ ಮೂರು ತಿಂಗ್ಳು ಆತಂದ್ರೆ ಪೀಕು ಬಂದ್ಬಿಡ್ತಾವ್ ರೀ ಈ ಹಿಂಗಾರಿ ಬೆಳೆಗಳಿಗೆ ಹೆಚ್ಚು ನಾವು ಔಷಧಿಯನ್ನು ಉಪ್ಯೋಗಿಸ್ತೀವ್ ರೀ ಅಂದ್ರೆ ಈ ಕಡ್ಲೆಬೇಳಿ ಬೆಳಿತೀವಲ್ಲ ರೀ ಅವ್ಕೆ ಹುಟ್ಟಿದ ಒಂದು ಹದಿನೈದು ದಿವ್ಸಕ್ಕೇ ಔಷಧಿಗಳನ್ನ ಹೊಡಿಬೇಕಾಗತ್ತೆ ರೀ ಅದ್ರೊಳಗೆ ಕೀಡೆ ಅಂತ ಆಗ್ತೈತೆ ರೀ ಸಣ್ಣ ಸಣ್ಣ ಹುಳ ಹುಟ್ಟುಕೊಂತೈತೆ ರೀ ಕೀಡೆ ಆ ಕೀಡೆ ಗಿಡಯೆಲ್ಲ ತಿಂದು ಮುಗುಳೆಲ್ಲ ತಿಂದು ಆ ಗಿಡ ಬೆಳ್ಯಕ್ಕೇ ಬಿಡೂದಿಲ್ಲ ಅದು ಹಂಗಾಗಿ ಅವ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಹದಿನೈದು ದಿವ್ಸಕ್ಕೊಮ್ಮೆ ಹದಿನೈದು ದಿವ್ಸಕ್ಕೊಮ್ಮೆ ಆ ಮೂರು ತಿಂಗ್ಳು ಅನ್ನೋದ್ರೊಳಗ ಬೆಳೆ ಬರೋದ್ರೊಳಗ ಒಂದು ಮೂರರಿಂದ ನಾಲ್ಕು ಸಲ ಅದಕ್ಕೆ ಔಷಧವನ್ನು ಹೊಡಿತಾರೆ ರೀ ಹಂಗೆ ಆ ಔಷಧಿ ಅಷ್ಟು ಔಷಧೋಪಚಾರ ಮಾಡಿದರವ್ಪ ಅಂತಂದ್ರೆ ಸೊಲ್ಪ ಬೆಳೆ ಚೆನ್ನಾಗಿ ಬರ್ತವೆ ಇಲ್ಲ ಅಂತಂದ್ರೆ ಆ ಕೀಡೆ ತಿಂದು ಅಷ್ಟಕ್ಕಷ್ಟೇ ನಮಗ್ ಬೆಳೆ ಬರ್ತೈತಿ ಔಷಧಿ ಹೊಡಿಲಿಲ್ಲ ಅಂದ್ರೆ ಆಟ್ಕಾಟ ನಮಗ್ ಬೆಳೆ ಬರುತ್ತೆ ಈ ಮುಂಗಾರಿ ಬೆಳೆಗಳಿಗ ಔಷಧಿ ಹೊಡಿಯೋದ್ ಕಡ್ಮೆ ರೀ ಆದ್ರೆ ಈಗ ಹೆಸರಿಗೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಆ ಹೆಸ್ರಿನ ಒಳ್ಗೂ ಕೂಡ ಮತ್ತು ತೊಗರಿಗೆ ಆ ಹುಳುಗಳ್ ಬೀಳ್ತಾವಲ್ವ ಆ ಹುಳ ಹುಳುಗಳನ್ನ ಕಂಟ್ರೋಲ್ ಮಾಡಕ್ಕೆ ಏನು ಮಾಡ್ತಾರಂದ್ರೆ ಅವಕ್ಕೂ ಎರಡರಿಂದ ಮೂರು ಸಲ ಸೊಲ್ಪ ಕೀಟನಾಶಕಗಳನ್ನು ಬಳಸ್ತಾರೆ ರೀ ಏ ಈ ರೀತಿಯಾಗಿ ಹಿಂಗಾರಿ ಮತ್ತು ಮುಂಗಾರಿ ಅನ್ನುವಂತಹ ಕೃಷಿ ಪದ್ಧತಿಗಳನ್ನು ಈ ನಮ್ಮ ಒಂದು ಉತ್ರ ಕರ್ನಾಟಕದ ಒಳಗೆ ಪದ್ಧತಿಗಳನ್ನು ಇಟ್ಕೊಂಡಾರೆ ರೀ ಆದ್ರೆ ಇವ್ಕೆ ಬಿತ್ತ ಬೇಕಾದ್ರೆ ಬಿತ್ತಕ್ಕಿನ್ನ ಮೊದ್ಲು ಹರಗ್ತಾರೆ ರೀ ಹೊಲನ ಹರಗ್ ಕಟಾವು ನಂತರ ಬೀಜೋಪಚಾರ ಮಾಡ್ತಾರೆ ಆ ಬೀಜಕ್ಕು ಸಹಿತ ಟಾನಿಕ್ ಹಾಕ್ತಾರೆ ಗೊಬ್ಬರ ಹಾಕಿ ಕುಡಿಸಿ ಬಿತ್ತಾರೆ ಬಿತ್ತಿದ ಮೇಲೆ ಅವ್ಕೆ ಎರಡು ಮೂರರಿಂದ ನಾಲ್ಕು ಸಲ ಏನು ಮಾಡ್ತಾರಪ್ಪ ಅಂದ್ರೆ ಔಷಧಿ ಹೊಡಿತಾರೆ ರೀ ಆ ನಂತರ ಆ ಬೆಳೆ ಎತ್ರ ಇದ್ರೆ ಅವನ್ನ ಕಟಾವು ಮಾಡಿಸ್ತಾರ್ ಇಲ್ಲ ಅಂತಂದ್ರೆ ಆಳು ಹಚ್ಚಿ ಕೀಳಿಸ್ ಕಾಟ ರಾಶಿ ಮಾಡಿಸಿ ಕಳಿಸ್ತಾರ್ ಇಷ್ಟು ನಮ್ಮದು ಏನಪ್ಪ ಅಂತಂದ್ರೆ ಕೃಷಿ ಪದ್ಧತಿಗಳು ಹಿಂಗಾರಿ ಮತ್ತು ಮುಂಗಾರಿ